ನಮಸ್ಕಾರ ಮೊದಲು ನಾವು ಪಿ ಯು ಸಿ ಡಿಗ್ರಿ ಓದಬೇಕಾದ್ರೆ ಲೈಬ್ರರಿಗಳಿದ್ವು ಬಟ್ ಬುಕ್ ಸಿಗ್ತಾಯಿರಲಿಲ್ಲ ನಮಗಲ್ಲಿ ಎಲ್ಲಿ ಅಂದರೆ ಕಾಲೇಜುಗಳಲ್ಲಿ ಅದೇ ಅಂಗಡಿಗೋಗಿ ತೆಗೆದ್ಕೊಳ್ಳೋವಷ್ಟು ಅಷ್ಟು ಇದಿರಲಿಲ್ಲ ಆದರೂ ಸಹ ಆಗಿನ ಕಾಲಕ್ಕೆ ನಮಗೆ ಲೈಬ್ರರಿಗಳನ್ನು ಕೊಟ್ಟಿದ್ದರು ಆ ಲೈಬ್ರರಿಗಳಲ್ಲಿ ಕೆಲವು ಬುಕ್ಸ್ ಸಿಕ್ಕಿದಾಗ ಎಲ್ಲ ಸ್ನೇಹಿತರೆಲ್ಲ ಸೇರಿ ನಾವು ಹಂಚಿಕೊಂಡು ಅದನ್ನು ಓದಿ ಡೈಲಿ ಓದಿ ನಾವು ಡಿಗ್ರಿ ಮಾಡಬೇಕಾಯ್ತು ಅದು ಮನೆಯಲ್ಲಿ ತೆಗೆದ್ಕೊಳ್ಳೋವಷ್ಟು ಪರಿಸ್ಥಿತಿಗಳಿಲ್ಲ ಪರಿಸ್ಥಿತಿ ಇರ್ತಾಯಿದ್ದರು ಸಹ ಅದನ್ನ ತೆಗ್ದ್ಕೊಂಡು ಬರೋದೆಲ್ಲಿ ಅನ್ನೋದು ಗೊತ್ತಿರಲಿಲ್ಲ ಮೊದಲು ಏಕೆಂದ್ರೆ ಹಳ್ಳಿಗಳಲ್ಲಿ ಓದ್ತಾಯಿದ್ದೋರು ಹಳ್ಳಿಯಿಂದನೇ ಕಲಿತು ಬಂದು ನಾವು ಅದನ್ನು ಇದ್ಮಾಡಿದಾಗ ಆದರೆ ಸರ್ಕಾರ ಆಗಿನ ಸಂದರ್ಭ್ದಲ್ಲೇ ಲೈಬ್ರರಿಗಳನ್ನು ಮಾಡಿ ಅಲ್ಲಿ ಕೆಲವು ಬುಕ್ಸ್ಗಳನ್ನು ಮಡಗ್ತಾ ಇದ್ದರಲ್ಲ ಅದಕ್ಕೆ ನಾವು ಸಂತೋಷ ಆಗ ನಾವು ಡೈಲಿ ಹೋಗ್ತಾಯಿದ್ವಿ ಡೈಲಿ ಪೇಪರ್ಸು ಅದೆಲ್ಲ ಓದ್ತಾಯಿದ್ವಿ ಆ ಲೈಬ್ರರಿಗಳಿಂದ ಎಷ್ಟೋ ವಿಷ್ಯಗಳ್ನ ನಾವು ಕಲ್ತಿದ್ದೀವಿ ಲೈಬ್ರರಿ ಸಾರ್ ಅವರು ಕೊಡ್ತಾಯಿದ್ರಲ್ವಾ ಅವರಿಗೆ ನಾವು ಸೆಲ್ಯೂಟ್ ಕೊಡ್ತೀವಿ ಬೇಕಿದ್ದರೆ ಇವತ್ತೂನು ಪ್ರತಿಯೊಂದು ಲೈಬ್ರರಿ ಇವ್ರಿಗೂ ಇವಾಗೂ ಅಷ್ಟೇ ನಮ್ಮ ರಾಜ್ಯದ ಅಷ್ಟು ಲೈಬ್ರರಿಗಳಿಗೂ ಒಂದು ಸೆಲ್ಯೂಟ್ ಕೊಡೋಕೆ ನಾನು ಇಷ್ಟಪಡ್ತೀನಿ ಕಾರಣ ಏನೆಂದರೆ ನಮ್ಮ ನಮಗೋಸ್ಕರಾಗಿ ಅವ್ರು ಬಂದು ಕೂತ್ಕೊಳ್ತಾ ಇದ್ದರಲ್ವಾ ಆ ಟೈಮ್ಗೆ ಬಟ್ ಪೇಮೆಂಟ್ ಕೊಡ್ತಾರಂಥೇಳ್ಬಿಟ್ಟು ಅಲ್ಲ ನಾವು ಹೇಳ್ತಾಯಿರೋದು ಬಟ್ ಆದರೆ ಆ ಟೈಮಿಗೆ ಬಂದು ಕೂತ್ಕೊಂಡು ಜನಗಳ ಜೊತೆಯಲ್ಲಿ ಬೆರಕೆ ಮಾಡಿಕೊಂಡು ಅವ್ರಿಗೆ ಯಾವ್ದು ಬೇಕೋ ಅದು ತೆಗೆದುಕೊಂಡು ಕೊಟ್ಟು ಆಗ ಸಂತೋಷವಾಗಿ ಇದ್ಮಾಡ್ತಾಯಿದ್ರಲ್ಲ ಅದಕ್ಕೆ ನಾವು ಇಷ್ಟಪಡ್ತೀವಿ ಲೈಬ್ರರಿ ಇರೋದಕ್ಕೋಸ್ಕರವಾಗಿ ಎಷ್ಟೋ ಎಷ್ಟೋ ಒಂದು ಕೋಟ್ಯಂತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಅಂಥೇಳೋದಕ್ಕೆ ನಾನು ಇಷ್ಟಪಡ್ತೀನಿ